ಈಗಿನ ಕಾಲದಲ್ಲಿ ಹೆಚ್ಚಾಗಿ ಬಳಸೋದೆಂದ್ರೆ ಟಿವಿಯಾಗಿದೆ ಹಿಂದಿನ ಕಾಲದಲ್ಲಿ ಮುಂಚೆ ಟಿವಿನೇ ಇರಲಿಲ್ಲ ಟಿವಿ ಇದ್ದರು ಕೂಡ ಯಾವುದೊ ಒಂದು ಅಲ್ಲಿಗೆ ಮಾತ್ರ ಎಲ್ಲ ಜನ ಸೇರಿ ಆ ಟಿವಿನ ನೋಡಬೇಕಾಗಿತ್ತು ಒಂದು ಬೀದಿಲಿ ಬಟ್ ಇವಾಗ ಎಲ್ಲರ ಮನೆಯಲ್ಲು ಕೂಡ ಟಿವಿನ ಇಟ್ಕೊಂಡೇ ಇರ್ತಾರೆ ಈಗಿನ ಕಾಲದಲ್ಲಿ ಬಟ್ ಮುಂಚೆ ನಾವು ಟಿವಿ ಇಲ್ಲದೆ ಇದ್ದಾಗ ನಾವು ಹೆಚ್ಚಾಗಿ ಪೋಷಕರ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ನಾವು ಹೆಚ್ಚಾಗಿ ಇರ್ತಾಯಿದ್ವಿ ಅಲ್ಲಿ ಅವ್ರ ಜೊತೆ ಮಾತಾಡಿಕೊಂಡು ಅವ್ರ ಕತೆಗಳನ್ನ ಕೇಳಿಕೊಂಡು ಹಿಂದಿನ ಕಾಲ್ದಲ್ಲಿ ನಡೆದಿದ್ದಂಥ ಕತೆಗಳನ್ನ ಕೇಳಿಕೊಂಡು ತುಂಬ ಕುಟುಂಬದ ಜೊತೆ ನಾವು ಜೊತೆಯಾಗಿರ್ತಿದ್ವಿ ಇವಾಗಾದರೆ ಟಿವೀನ ಎಷ್ಟು ಅಡಿಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಕೂಡ ಕರೆದು ಕೇಳಿದರು ಕೂಡ ಅವ್ರು ಆನ್ಸರ್ ಮಾಡದೆ ಇರೋ ಥರ ಆಗಿದ್ದಾರೆ ಏನಾಗಿತ್ತು ನಿಮ್ಮ ಹಿಂದಿನ ಕಾಲ್ದಲ್ಲಿ ಏನಾಗಿತ್ತು ಅಂತ ಕೇಳಿದ್ರು ಕೂಡ ಬರೋರು ಅಂಥವರು ಯಾರೂ ಇಲ್ಲ ಅಷ್ಟು ಇವಾಗ ನಾವು ಫ್ಯಾಮಿಲಿ ಜೊತೆ ಇರೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಟಿವಿ ಬರೊ ಬಂದಿರೋದರಿಂದ ಹಾಗೆ ಟಿವಿ ಟಿವಿಯಿಂದ ಕೂಡ ನಮಗೂ ಕೂಡ ಎಫ್ಫೆಕ್ಟಾಗುತ್ತೆ ಹೆಂಗೆ ಅಂದರೆ ನಮಗೆ ಆರೋಗ್ಯದಲ್ಲೂ ಕೂಡ ಇದಾಗಿದೆ ಟಿವಿ ತುಂಬ ಜಾಸ್ತಿ ನೋಡೋದರಿಂದ ಕಣ್ಣಿಗೆ ತುಂಬ ತೊಂದ್ರೆಗಳು ಆಗ್ತಾಯಿದೆ ಆರೋಗ್ಯದಲ್ಲಿ ಕೂಡ ಏರುಪೇರಾಗ್ತಾ ಇದೆ ಬಟ್ ಅಷ್ಟಾದರೂ ಕೂಡ ನಾವ್ಗಳು ಏನು ಮಾಡ್ತೀವೆಂದ್ರೆ ಟಿವಿನ ಬಿಟ್ಟಂತೂ ಬರ್ತಲೇ ಇಲ್ಲ ಹಾಗೆಯೇ ನಾವು ಈಗ ತುಂಬ ಟಿವಿಯಲ್ಲಿ ಗೊತ್ತಿರೊ ಹಂಗೆ ಸೀರಿಯಲ್ಸ್ ಜಾಸ್ತಿಯಾಗಿದೆ ಸೀರಿಯಲ್ಸ್ ನೋಡೋದರಿಂದ ಈಗ ನನ್ನಮ್ಮ ನನ್ನಮ್ಮ ಜಾಸ್ತಿ ಸೀರಿಯಲ್ಸ್ ನೋಡ್ತಾಯಿದ್ದಾರೆ ಅಲ್ಲ ಅವ್ರು ನೋಡೋದರಿಂದ ಮನೆ ಬಗ್ಗೆ ಅಷ್ಟು ಆಸಕ್ತಿಯೇ ಇರೋದಿಲ್ಲ ಅಡುಗೆ ಮಾಡಿ ಅಂದ್ರೆ ಇನ್ನೂ ಲೇಟಾಗಿ ಮಾಡೋದು ಒಂದು ಸೀರಿಯಲ್ ನೋಡ್ಕೊಂಡ್ಬರ್ತೀನಿ ಅದಾದ್ಮೇಲೆ ಮಾಡ್ತೀನಿ ಆ ಥರ ಎಲ್ಲ ಮಾತಾಡ್ತ ಇರ್ತಾರೆ ಮತ್ತೆ ಮಕ್ಕಳು ಕೂಡ ಈ ಕಾರ್ಟೂನ್ಸ್ ಈಗಂತೂ ಬಿಗ್ ಬಾಸ್ ಬಂದಿರೋದರಿಂದ ತುಂಬ ಅಡಿಕ್ಟಾಗಿದ್ದಾರೆ ಜನಗಳು ಹೆಂಗೆ ಅಂದರೆ ಮುಂದೆ ಊಟ ಇದ್ದರು ಕೂಡ ತಿನ್ನದೇ ಇರುವಷ್ಟು ಅಡಿಕ್ಟಾಗಿದ್ದಾರೆ ಎಲ್ಲೆ ಹೋದ್ರು ಆ ಬಿಗ್ ಬಾಸ್ ಬಗ್ಗೆಯೇ ಮಾತಾಡ್ತ ಇರ್ತಾರೆ ಯಾವುದಾದ್ರು ಸೀರಿಯಲ್ ಬಗ್ಗೆಯೇ ಮಾತಾಡ್ತ ಇರ್ತಾರೆ ಓದೊ ಬಗ್ಗೆ ಅಷ್ಟು ಕಾನ್ಸೆಪ್ಟ್ ಇಲ್ಲವೇ ಇಲ್ಲ ಅಂದರೆ ಇಂಟ್ರೆಸ್ಟ್ ತೋರಿಸ್ತನೇ ಇಲ್ಲ ಓದೊ ಬಗ್ಗೆ ಸೊ ನಾವು ಅದರಿಂದ ಎಷ್ಟಾಗುತ್ತೊ ಅಷ್ಟು ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ಬೇಕು ಹಾಗೆಯೇ ನಾವೂ ನಮ್ಮ ಅಂಕಲ್ ಕೂಡ ಒಂದು ಬಿ ಟಿವಿ ಬುಕ್ ಮಾಡಿದರು ಮುಂಚೆ ಬಂದು ನಾವು ಸೆಲೆಕ್ಟ್ ಮಾಡಿದ್ದೇ ಒಂದು ಕಲರ್ ನಾವು ಅದು ಮನೆಗೆ ಬಂದಿದ್ದೇ ಒಂದು ಕಲರ್ ಇದರಿಂದ ಕೂಡ ಎಷ್ಟು ತೊಂದರೆಯಾಗುತ್ತೆ ನಮ್ಗಳ ಮೇಲೆ ಅಲ್ವ ಹಾಗೆಯೇ ನಾವು ನ್ಯೂಸ್ ನ್ಯೂಸ್ ತೋರಿಸೋದ್ರಿಂದ ಅನಾನುಕೂಲವೂ ಉಂಟು ಅನುಕೂಲವೂ ಉಂಟು ಬಟ್ ಅನಾನುಕೂಲ ಅಂತ ಏನೆಂದ್ರೆ ಬಟ್ ರಾಜಕೀಯ ವಿಷಯಗಳನ್ನ ತೋರಿಸ್ತಾ ಇದ್ದಾರೆ ಹೊರ್ತು ನಮ್ಮ ಕಡೆಯಲ್ಲಿ ನಡೀತ ಇರೊ ವಿಷಯಗಳ್ನ ಮಾತ್ರ ತೋರಿಸ್ತಾ ಇಲ್ಲ ನಮ್ಮ ಕಡೆಯಲ್ಲಿ ಸುತ್ತಮುತ್ತ ಆಗ್ತಾ ಇರೊ ತೊಂದ್ರೆಗಳನ್ನ ತೋರಿಸ್ತಾ ಇಲ್ಲ ರಾಜಕಾರಣಲಿ ಏನು ನಡೀತು ಅದೇನು ನಡೀತು ಹಂಗೆ ಏನಾಯಿತು ಬರೀ ಅಂತದ್ರ ಬಗ್ಗೆಯೇ ಮಾತ್ರ ಹೇಳೋದರಿಂದ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ನಮ್ಮ ಸುತ್ತಮುತ್ತ ಏನು ತೊಂದರೆಗಳಾಗ್ತ ಇದೆ ಅದ್ರ ಬಗ್ಗೆಯೂ ತುಂಬ ತುಂಬ ಹೇಳ್ತನೇ ಇಲ್ಲ ಅದ್ರಿಂದಲೂ ಕೂಡ ನಮಗೆ ತೊಂದ್ರೆಗಳು ಉಂಟಾಗ್ತ ಇರುತ್ತೆ ಹಾಗೆ ಈಗಂತೂ ಬಿಡಿ ಅಜ್ಜಿದಿರು ಕೇಳಲೇ ಬೇಕಾ ಅಜ್ಜಿದಿರಂತು ತುಂಬ ಧಾರಾವಾಹಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಆಗೋಗಿರ್ತಾರೆ ಆ ಧಾರಾವಾಹಿ ಬರೋದರಿಂದ ಈಗ ಕೆಲವೊಂದು ಮನೇಲಿ ಅಂತೂ ಹೇಗೆ ಅಂದರೆ ಅತ್ತೆ ಸೊಸೆಯಂದಿರೆ ಜಗಳ ಆಡಿಕೊಂಡೇ ಇರಬೇಕು ಅತ್ತೆ ನಾದ್ನಿಯಂದ್ರು ಜಗಳ ಆಡಿಕೊಂಡೇ ಇರ್ತಾರೆ ಈ ಥರ ತೋರಿಸೋದ್ರಿಂದ ಅವ್ರ ಮನ್ಸಲ್ಲಿ ಕೂಡ ಪ್ರಭಾವವನ್ನು ಬೀರ್ತಾ ಇರುತ್ತೆ ಓ ನನ್ನ ಸೊಸೆಯೂ ಹಿಂಗೆ ಆಡ್ತಾಳೆ ನನ್ನ ನನ್ನ ನಾದಿನಿನು ಕೂಡ ಹಿಂಗೆ ಹಾಡೋದು ಈ ಥರ ಕಾನ್ಸೆಪ್ಟಲ್ಲಿ ಇದ್ಬಿಟ್ಟಿರ್ತಾರೆ ಬಟ್ ಅಲ್ಲಿ ಬರೀ ಅವ್ರ ನಟನೆ ಮಾಡ್ತಾಯಿದ್ದಾರೆ ಅನ್ನೋ ಇದ್ರಲ್ಲಿ ನೋಡ್ತಾ ಇರೋಲ್ಲ ಬಟ್ ಅವ್ರ ಜೀವನದಲ್ಲಿ ಅಳ್ವಡ್ಸ್ಕೊಂಡು ಇರು ಇರೋದರಿಂದ ತುಂಬ ತೊಂದ್ರೆಗಳು ಕೂಡ ಉಂಟಾಗಿಬಿಟ್ಟಿರುತ್ತೆ ನಾವೇ ಅದಕ್ಕೆ ಹೇಳೋದು ನಾವು ಈ ದೂರದರ್ಶನದಿಂದ ಆದಷ್ಟು ಬರೋದಕ್ಕಾಗೋಲ್ಲ ಆದಷ್ಟು ಕಮ್ಮಿ ಬರೋಕೆ ನಾವು ಟ್ರೈ ಮಾಡ್ತಾಯಿರ್ಬೇಕು ಹಾಗೆ ಈಗಂತೂ ಬಿಡಿ ಮುಂಚೆ ಆದರೆ ಒಂದು ಮನೆಯಲ್ಲಿ ಒಂದು ಟಿವಿ ಇರೋದೆ ಹೆಚ್ಚು ಆವಾಗ ಎಲ್ಲ ಒಟ್ಟಿಗೆ ಕೂಡಿ ಒಟ್ಟಿಗೆ ಒಂದು ಟಿವಿಲಿ ಅಂದರೆ ಒಂದು ರೋಡಲ್ಲಿ ಒಂದು ಟಿವಿ ಹಾಕಿದ್ರೆ ಇಡೀ ಆ ಊರವರೇ ಕೂತ್ಕೊಂಡು ನೋಡ್ತಾ ಇದ್ದರಂತೆ ಬಟ್ ಇವಾಗ ಎಷ್ಟು ಅಡಿಕ್ಟಾಗಿದ್ದಾರೆ ಅಂದರೆ ಒಂದು ಎಂತ ಮನೇಲಿ ಅಂತ ಎಂತ ಬಡ್ವರ ಮನೆಯಲ್ಲಾದ್ರು ಕೂಡ ಒಂದು ಟಿವಿ ಇದ್ದೇ ಇರುತ್ತೆ ನಾವು ನೋಡಿದಾಗ ಆ ಟಿವಿ ಇರೋದರಿಂದ ಹೇಳಿದ್ನಲ್ಲ ಎಷ್ಟು ಆರೋಗ್ಯವು ದಲ್ಲಿ ಏರುಪೇರಾಗ್ಬೋದು ನಮ್ಮ ಎಜುಕೇಶನ್ ಬಗ್ಗೆ ಅಚ್ಚು ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇಲ್ಲ ಹೆಚ್ಚು ಕುಟುಂಬಗಳ ಬಗ್ಗೆ ನಾವು ಆಸಕ್ತಿಯನ್ನು ವಹಿಸ್ತಾ ಇಲ್ಲ ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಮನ್ಸಿಗೆ ನೋವಾಗುತ್ತೆ ಅನ್ಸಿ ಅನ್ನಿಸುತ್ತೆ ಅದಕ್ಕೋಸ್ಕರ ನಾವು ಹೆಚ್ಚು ಆದಷ್ಟು ದೂರದರ್ಶನನ ಕಮ್ಮಿ ಮಾಡಬೇಕು ಅಂತ ಹೇಳ್ಬೋದು ಹಾಗೆಯೇ ಈಗ ನನ್ನ ಫ್ರೆಂಡ್ ಒಂದ್ಸರಿ ಈಗ ಗೊತ್ತಲ್ಲ ರಿಯಾಲಿಟಿ ಶೋಸ್ ಎಲ್ಲ ಬರೋದರಿಂದ ಎಷ್ಟು ಅಡಿಕ್ಟಾಗಿರ್ತಾರೆಂದ್ರೆ ನನ್ನ ಫ್ರೆಂಡು ಕೂಡ ಫೋನ್ ನಾನು ಬಂದು ಬಾ ಹೋಗೋಣ ಅಂದರು ಅವ್ಳು ಇರು ಬರ್ತೀನಿ ನೋಡ್ತಾಯಿದ್ದೀನಿ ಬರ್ತೀನಿ ಬರ್ತೀನಿ ಅಂತಾರೆ ಕಾಲೇಜಿಗೆ ಬಂದರು ಕೂಡ ಅಲ್ಲಿ ಬಂದಿರೊ ಅಲ್ಲಿ ಮಾಡ್ತಿರೊ ಪಾಠದ್ದನ್ನು ಬಿಟ್ಟು ಇದ್ರ ಬಗ್ಗೆಯೇ ಮಾತಾಡ್ಕೊಂಡು ಕೂತಿರ್ತಾಳೆ ಇದ್ರ ಬಗ್ಗೆ ಮಾತಾಡ್ತ ಕೂತಿರೋದರಿಂದ ನಾವು ನಮ್ಮ ಎಜುಕೇಶನ್ ಎಲ್ಲೋ ಕಳ್ಕೊಳ್ತಾ ಹೋಗ್ತಾ ಇದ್ದೀವಿ ನಮ್ಮ ಗುರೀನ ಸಾಧಿಸೋಕೆ ಆಗ್ತಾಯಿಲ್ಲ ಸೊ ಅನ್ನಿಸುತ್ತೆ ನನ್ನ ಪ್ರಕಾರ ಅದಕ್ಕೆ ಈ ದೂರದರ್ಶನ ಎಷ್ಟು ಹಿಂಸೆ ಆಗಿದೆ ಅಂದರೆ ಅಂದರೆ ನಾವು ತಿಳ್ಕೊಳ್ಬೋದು ಬೆ ಅನಾನುಕೂಲವೂ ಇದೆ ಅಂದರೆ ನಾವು ಹೆಚ್ಚಾಗಿ ನಾವು ಏನೇನು ನಡೀತಾ ಇದೆ ದೇಶದಲ್ಲಿ ಅದನ್ನೆಲ್ಲ ನೋಡ್ಬೋದು ಧಾರವಾಹಿ ಸೀರಿಯಲ್ ಅದೊಂದು ಎಂಟರ್ಟೈನ್ಮೆಂಟಾಗಿ ನೋಡಬೇಕು ಹೊರ್ತು ನಾವು ಅದನ್ನೇ ರಿಯಾಲಿಟಿ ಆಗಿ ನೋಡಿ ಚೆಕ್ ಮಾಡಿ ಮಾಡೋದರಿಂದ ತುಂಬ ಹಿಂಸೆ ಆಗ್ತ ಹೋಗುತ್ತೆ ಹೀಗೆ ನನ್ನಮ್ಮನೂ ಕೂಡ ಹೀಗೆ ನಮ್ಮನೇಲಿ ನನ್ನಮ್ಮ ನನ್ನಜ್ಜಿಯೂ ಕೂಡ ಹೀಗೆ ಸೀರಿಯಲ್ಲಲ್ಲೆ ಇಂಟ್ರೆಸ್ಟ್ ಆಗಿರೋದರಿಂದ ಮನೇಲಿ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರೋದು ಕಮ್ಮಿಯೇ ನಾವು ಹೆಚ್ಚಾಗಿ ಈಗ ನಮಗಾದ್ರು ಗೊತ್ತಾದ್ಮೇಲು ನಾವು ಹೆಚ್ಚಾಗಿ ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಮುಂದೆ ಏನಾಗುತ್ತೊ ಗೊತ್ತಿಲ್ಲ ತಂತ್ರಜ್ಞಾನ ಈಗಲೆ ಜಾಸ್ತಿಯಾಗಿದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಏನೇನಾಗುತ್ತೊ ಗೊತ್ತಿಲ್ಲ ಟಿವಿಯೂ ಕೂಡ ಎಷ್ಟೊಂದು ಟೈಮಲ್ಲಿ ಕರೆಂಟ್ ಹೋಗಿರೊ ಸಂದರ್ಭದಲ್ಲಿ ಕೂಡ ಟಿವಿ ಆನಾಗಿರುತ್ತೆ ಅಲ್ವ ಆನ್ ಆಗಿರೊ ಟೈಮಲ್ಲಿ ಕರೆಂಟ್ ಸಡನಾಗಿ ಬಂದಾಗ ಟಿವಿ ಬ್ಲಾಸ್ಟ್ ಆಗಿರೋದು ಉಂಟು ಮತ್ತೆ ಅದರಿಂದ ಮನುಷ್ರಿಗೆ ಹಾನಿ ಆಗಿರೋದು ಉಂಟು ಸೋ ಇದನ್ನೆಲ್ಲ ನೋಡಿದ್ಮೇಲು ನಾವು ಟಿವಿನ ತುಂಬ ಇದು ಮಾಡ್ತಾ ಇದ್ದೀವಿ ಅಂ ಅಂತ ಅನ್ನಿಸ್ತಾ ಇದೆ ಸೋ ನಾವು ಹೆಂಗಾದ್ರು ಮಾಡಿ ಅವಾಯ್ಡ್ ಮಾಡ್ತಾ ಹೋಗೋಣ ಅದನ್ನು ಕಮ್ಮಿ ಮಾಡ್ತಾ ಹೋಗೋಣ ನೆಗೆಟಿವ್ ನೆಗೆಟಿವಾಗಿರಬೇಕು ಬಟ್ ತುಂಬ ಅಡಿಕ್ಟಾಗಿರಬಾರದು ಅಂತ ಅನ್ನಿಸುತ್ತೆ ನನಗೆ ಟಿವಿ ಬಗ್ಗೆ ಹೇಳೋದಾದರೆ ಹೆಚ್ಚಾಗಿ ಹೇಳ್ಬೇಕು ಅಂತ ಅಂದರೆ ಈ ಪುರುಷರು ಅಷ್ಟು ಕನೆಕ್ಟ್ ಆಗಿರೋಲ್ಲ ಅದಕ್ಕೆ ತುಂಬ ಅಡಿಕ್ಟಾಗಿರೋಲ್ಲ ಯಾಕೆಂದ್ರೆ ಅವ್ರು ನೋಡೋದಾದರೆ ಕ್ರಿಕೆಟ್ ಒಂದು ನ್ಯೂಸೊಂದು ಅದು ಹಾಕೋದೆ ಹೆಚ್ಚು ಇವಾಗ ಮನೆಗಳಲ್ಲಿ ಹಾಂ ಅಮ್ಮಂದಿರು ಮತ್ತೆ ಅಜ್ಜಿಯಂದಿರು ಜಾಸ್ತಿ ಧಾರಾವಾಹಿ ನೋಡೊದರಿಂದ ಪುರುಷರಿಗೆ ಅಷ್ಟು ಸಿಗೋದು ಕಷ್ಟ ಸೊ ಇವಾಗ ನಾವುಗಳೆ ಪೂ ಏನಂತಾರೆ ಸ್ತ್ರೀಗಳೆ ಒಂದು ಸ್ವಲ್ಪ ಕಮ್ಮಿ ಮಾಡ್ತ ಹೋಗಬೇಕು ಅದರಿಂದ ಮಕ್ಳಿಗು ಮಕ್ಳಿಗು ತನ್ನ ಫ್ಯಾಮಿಲಿಗೂ ಕೂಡ ತುಂಬ ಎಫೆಕ್ಟ್ ಆಗ್ತಾ ಹೋಗ್ತಾಯಿದೆ ಟಿವಿನೇ ಬೇಕು ಟಿವಿ ಇಲ್ಲದೇ ಏನೂ ಆಗೋಲ್ಲ ಅನ್ನೋರು ಕೂಡ ಸ್ತ್ರೀಯರು ಇದ್ದಾರೆ ಒಂದಿನ ಇಲ್ಲದೆ ಇರೋ ಒಂದಿನ ನೋಡದೆ ಇರೋ ನೋಡದೆ ಇದ್ದಾಗ ಸ್ತ್ರೀಯರು ಅದನ್ನ ನೋಡಿಲ್ಲವಲ್ಲ ಅಂತ ಮತ್ತೆ ನೋಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅದನ್ನು ಟಿವಿ ಇಲ್ಲದೆ ಇದ್ದರೆ ಏನು ಇಲ್ಲವೇನೊ ಅನ್ನೋ ಚಿಂತೆಯಲ್ಲಿ ಇರ್ತಾರೆ ಸೊ ನಾವು ಹೇಳ್ಬೋದು ಅಮ್ಮಂದಿರಿಗೆ ಮಾಡಬೇಡ ಅಮ್ಮ ಹಿಂಗೆಲ್ಲ ಆಗುತ್ತೆ ಅಂತ ಆದರೆ ಅವರು ಕೇಳುವಂತಹ ಇದೇ ಇರೋದಿಲ್ಲ ಸೋ ನಾವು ಆದಷ್ಟು ಕಮ್ಮಿ ಮಾಡ್ತಾ ಹೋಗೋಣ ಅದನ್ನು ಅದನ್ನು ಏನಂತಾರೆ ಇಂಟ್ರೆಸ್ಟ್ ಕಮ್ಮಿ ಮಾಡ್ತಾ ಹೋದರೆ ನಾವು ನಮ್ಮ ಗುರಿಗಳ ಮೇಲೆ ನಮ್ಮ ಕೆಲ್ಸದ ಮೇಲೆ ತುಂಬ ಇಂಟ್ರೆಸ್ಟ್ನ ತೋರಿಸ್ಬೋದು ಅಂತ ಅಂದ್ಕೊಳ್ಬೋದು ಮತ್ತೆ ಇನ್ನೇನಿಲ್ಲ ಅಷ್ಟೇ ಅನ್ನಿಸುತ್ತೆ ಟಿವಿ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗು ಗೊತ್ತಿರುತ್ತೆ ಅಲ್ವ ಇಷ್ಟೆ ತ್ಯಾಂಕ್ ಯು